ಸರ್ ಕಾಲೇಜಿಂದನಾ ಮಾತಾಡ್ತಿರೋದು ನೀವು ಅಲೋ ಕೇಳಿಸ್ತಿಲ್ಲ ಸರ್ ಸರ್ ನಮ್ಮ ಹೆಸರು ತನುಜ್ ಅಂತ ನೀವು ಕಾಲೇಜಿಂದನಾ ಮಾತಾಡ್ತಿರೋದು ಪ್ರಿನ್ಸಿಪಾಲು ಹೌದ ಸರ್ ನಮ್ಮ ಟೆಂತ್ ಮುಗಿದಿದೆ ಪಾಸ್ ಆಗಿದೆ ಸರ್ ಸರ್ ನಾವು ಲಾಸ್ಟ್ ಇಯರ್ ಸರ್ ಟ್ವೆಂಟಿ ಒನ್ ಟ್ವೆಂಟಿ ಟು ಇಂದ ಸರ್ ಸರ್ ಪರ್ಸೆಂಟೇಜು ನೈನ್ಟಿ ಫೈವ್ ಇದೆ ಸರ್ ಹಾಂ ಹಾಂ ಸರ್ ಹಾಂ ಹಾಂ ಸರ್ ಸರ್ ನಮಗೆ ಸಿ ಕಾಮರ್ಸ್ ಇದು ಆಯಿತು ಸಿ ಎಸ್ ಆಯಿತು ಸೈನ್ಸಿಂದ ಸಿ ಎಸ್ ಆಯಿತು ಸಿ ಎಸ್ ಇರ್ಬೇಕು ಸರ್ ಸಿ ಎಸ್ ಇದೆಯಾ ಸರ್ ಕಂಪ್ಯೂಟ್ರ್ ಸೈನ್ಸ್ ಇದೆಯಾ ಹೌದ ಸರ್ ಹ್ಞೂ ಸರ್ ಅದೇ ಪರ್ಸೆಂಟೇಜ್ ಜಾಸ್ತಿ ಇದೆ ಕಮ್ಮಿ ಮಾಡಕ್ಕಾಗಲ್ವಾ ಸರ್

ಹಾಂ ಹೌದು ಸರ್ ಅದೇ ಫೀಝೂ ಶೂದು ಅವೆಲ್ಲ ಯೂನಿಫಾರ್ಮು ಎಲ್ಲ ಅದರಾಗೆ ಸರ್ ತರ್ಟಿ ತೌಝಂಡೇ ಏನು ಇನ್ನೂ ಜಾಸ್ತಿ ಆಗುತ್ತಾ

ಹಾಂ ಹಾಂ ಹ್ಞೂ

ಹಾಂ ಓಕೆ ಸರ್ ಸರ್ ನಾವು ನಾಳೆ ಆಯಿತು ನಾಡ್ದು ಆಯಿತು ಬರ್ತೀವಿ ಸರ್ ಸೀಟ್ ಇದೆಯಾ ಸರ್ ಸರ್ ಹಳ್ಳಿಯಿಂದ ಬರೋದು

ಹಾಂ ಹೌದು ಸರ್ ಬರೋದು ಬರೋಕ್ಕಾಗುತ್ತೆ ಸರ್ ಆಸ್ಟೆಲ್ ಹಂಗೇ ಬರ್ತೀವಿ

ಓಕೆ ಸರ್ ಅಲ್ಲಿ ಬಂದು ಮಾತಾಡುವ